ಹಾಂ ಹಲೋ ಹೇಳಿರಿ ಹಾಂ ಹೌದು

ಇಲ್ಲಿ ರೀ ಪ್ಲೇಸಸ್ ನಮ್ಮದು ಚಿತ್ರದುರ್ಗ ಕೋಟೆ ಹಾಂ ಕೋಟೆನು ಮತ್ತು ಕೋಟೆ ಅದಾವು ದೇವಸ್ಥಾಮ ಬರ್ಗೇರಮ್ಮನ ದೇವಸ್ಥಾಮ ಮತ್ತು ಚಂದ್ರವಳ್ಳಿ ಚಂದ್ರವಳ್ಳಿಯಲ್ಲಿ ಶಿವನ ದೇವಸ್ಥಾನ ಇದೆ ಹ್ಞೂ ನೋಡಬೇಕು ಅಂತ ಕನ್ನಡದಲ್ಲೇ ಬೇಕಾ ಇಂಗ್ಲೀಷಲ್ಲೆ ಬೇಕಾ ಗೈಡೆನ್ಸ

ಹಲೋ ನಿಮಗೆ ಕನ್ನಡದಲ್ಲೇ ಕನ್ನಡದಲ್ಲೇ ಗೈಡೆನ್ ಬೇಕಾ ಇಂಗ್ಲೀಷಲ್ಲಿ ಬೇಕಾ ನಿಮ್ದು ಯಾವ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಬಂದಿದ್ದೀರ ನೀವು ಆರು ಜನನು ಬೇಕಾ

ಬನ್ನಿ ಹ್ಞೂ ನಾವು ಒಂಬತ್ತು ಬೆಳಗ್ಗೆ ಬೇಗ ಬರಬೇಕು ತಮ್ಮದು ಐದು ಆರು ಏಳು ಗಂಟೆ ಒಳಗೆ ಬಂದರೆ ಇರೋದಿಲ್ಲ ಮಕ್ಕಳು ಏನಾದ್ರು ಬಂದಿದ್ದಾರೆ

ಹೌದಾ ಮಕ್ಳು ಇದ್ದರೆ ಸ್ವಲ್ಪ ಇದಾಗತ್ತೆ ಸ್ವಲ್ಪ ಬೇಗ ಕರ್ಕೊಂಡು ಬನ್ನಿ ಬೇಗ ಬಂದರೆ ಚಳಿಗೇ ಚಳಿಗೆ ಸ್ವೇಟ್ರೂ ಟೋಪಿ ಇದೆಲ್ಲ ಹಾಕೊಂಡು ಬಂದು ಬೇಗ ಬರ್ತಿರಲ್ಲವಾ ಬೆಳಗ್ಗೆ ಆರರಿಂದ ನೀರು ನೀರು ಇದನ್ನೆಲ್ಲ ತಗೊಂಡು ಬರ್ರಿ ಯಾಕಂದರೆ ಮೇಲೆ ಗುಡ್ಡ ಹತ್ತೊದರಿಂದ ಸಿಗೋದಿಲ್ಲ ಅದಕ್ಕೆ ತಗೊಂಡು ಬನ್ನಿ ಒಂದು ಆರು ಏಳು ಗಂಟೆಗೆ ಬನ್ನಿ ಟೆಂಪಲ್ದು ಪೂಜೆ ಮಾಡಸಬೇಕಾ ಬನ್ನಿ ಇಲ್ಲಿ ನಮ್ಮದೆ ರೇಣುಕ ಎಲ್ಲಮ್ಮ ದೇವಸ್ಥಾನ ಇದೆ ಕೋಟೆ ಹತ್ರನೇ ಇದೆ ಅದನ್ನು ಭಾಳ ದೂರ ಹೋಗೊಂಗಿಲ್ಲ ನಿಮಗೆ ದೂರ ಇನ್ನೂ ಬೇಕು ಅಂತಂದರೆ ಬರ್ಗೇರಮ್ಮನ ದೇವಸ್ಥಾನ ಇದೆ ಅಲ್ಲಿಗು ಕರ್ಕೊಂಡು ಹೋಗ್ತಿವಿ ಒಳ್ಳೆಯ ನಿಮ್ಗೆ ಆಶೀರ್ವಾದ ಸಿಗುತ್ತೆ ಬನ್ನಿ ಮತ್ತೇನಾದರು ಕೆಳೋದು ಇತ್ತಾ ಅಮೌಂಟು ನಮ್ದು ಒಂದು ಒಂದೂವರೆ ಸಾವಿರ ಇದೆ ಹೌದು ಹಾಂ ತೋರುಸ್ತೀವಿ ನಮ್ದು ಹೆಂಗ ಅಡ್ವಾನ್ಸ ಹಾಕ್ತೀರಾ ಅಡ್ವಾನ್ಸು ಅಂದ್ರ ನಮಗೆ

ಆಂ ಸಾವಿರ ಹಾಕಬೇಕು ಹಾಂ ಸೇಮ್ ನಂಬರ್ ಇದೆ ಹಾಂ ಸರಿ ಓಕ್ ಓಕೆ ಸರಿ ಆಯಿತು ಬಾಯ್ ಹಾಂ ಸ